ನಾನು ಡಾಕ್ಟರ್ ಅಂತ ಇಲ್ಲೊಂದು ಕ್ಲಿನಿಕ್ಕಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಿದೀನಿ ನನ್ನದು ಬಿ ಎಮ್ ಎಸ್ ಮುಗೀತು ಈಗ ನಾನು ಈಗ ನಾನು ಹೊರಗಡೆ ಫೇಸ್ ಮಾಡ್ತಿದೀನಿ ಸೊಸೈಟಿನ ಏಕಂತಂದ್ರೆ ನಾನು ಅಂದ್ಕೊಂಡಿದ್ದು ಕಾಲೇಜಲ್ಲಿ ಇಂಟರ್ನ್ಶಿಪ್ ಅಂತ ಪ್ರ್ಯಾಕ್ಟೀಸ್ ಮಾಡ್ತೀವಿ ಒಂದು ವರ್ಷದಲ್ಲಿ ಅದು ಬೇರೆ ಇಲ್ಲಿ ಬಂದಾಗ ಹಳ್ಳಿ ಜನ ಬರ್ತಾರೆ ಬೇರೆ ಎಲ್ಲ ಬರ್ತಾರೆ ಅವ್ರು ನೋಡುವಾಗ ಏನು ಅನ್ನಿಸ್ತದಂದ್ರೆ ಇಲ್ಲಿ ಮಿನಿಮಮ್ ಫೀಸು ಬೇರೆ ಬೇರೆ ಥರ ಅಂದಾಜಿಗೆ ಇರ್ತವೆ ಮಿನಿಮಮ್ ಅಂತ ಈಗ ಫ್ ಸ್ಟ್ಯಾಂಡರ್ಡಾಗಿ ಫಿಕ್ಸ್ ಮಾಡಿರೋಂಥದ್ದು ಏಟ್ಟಿ ರುಪೀಸ್ ಎಲ್ಲರಿಗೂ ಅಫಾರ್ಡೆಬಲ್ ಅನ್ನೋ ಥರ ಹಂಡ್ರೆಡ್ ಅಲ್ಲ ಸುಮಾರು ಸುಮಾರು ಕ್ಲಿನಿಕ್ಕಲ್ಲಿ ಬೇರೆ ಬೇರೆ ಥರ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸು ಆ ಥರ ಒಂದು ಟೋಕನ್ನ ಒನ್ ವೀಕ್ ಥರ ಮಾಡ್ತಾರೆ ಯೂಶ್ ನಮ್ಮ ಈ ಕಡೆ ಕ್ಲಿನಿಕಲ್ಲಿ ಏಟ್ಟಿ ರುಪೀಸು ಪರ್ ಡೇ ಅನ್ನೋ ಥರ ಮಾಡ್ತಾರೆ ತುಂಬ ಹಳ್ಳಿ ಜನ ಹೆಂಗೆ ಬರ್ತಾರೆ ಅಂತಂದರೆ ಬಸ್ಸಲ್ಲಿ ಬರ್ತಾರೆ ಅಥವಾ ಹುಷಾರಿಲ್ಲ ಅರಾಮಿಲ್ಲ ಅಂತಂದರೂ ಕೂಡ ಗಾಡಿಯಲ್ಲಿ ಬರ್ತಾರೆ ಗಾಡಿಯಲ್ಲಿ ಅಂತಂದರೆ ಬೈಕಲ್ಲಿ ತ್ರೀ ಟೂ ತ್ರೀ ಮೆಂಬರ್ಸ್ ಆ ಥರ ಫುಲ್ ಇಡೀ ಟು ಫ್ಯಾಮಿಲಿಯೇ ಬರ್ತದೆ ಯಾಕಂತಂದ್ರೆ ನೋಡ್ಕೊಳ್ಲಿಕ್ಕೆ ಯಾರಿರೋಲ್ಲ ಅಲ್ವ ಮನೆಯಲ್ಲಿ ಹಂಗಾಗಿ ಇಡೀ ಫ್ಯಾಮಿಲಿ ಬರ್ತಾರೆ ಬಂದು ಆಮೇಲೆ ಈಗ ನಾನು ಪ್ರ್ಯಾಕ್ಟಿಕಲ್ ಡಿಫಿಕಲ್ಟೀಸ್ ಶೇರ್ ಮಾಡ್ತಿದ್ದೀನಿ ಎಷ್ಟೊಂದು ಜನ ಏನು ಮಾಡ್ತಾರಂತಂದರೆ ತುಂಬ ಕಷ್ಟದಿಂದ ಬಂದಿರ್ತಾರೆ ಅವರಿಗೇನಪ್ಪ ಮೈಂಡ್ಸೆಟ್ ಯಾವ ಥರ ಪೇಶೆಂಟ್ಗಳ ಮೈಂಡ್ಸೆಟ್ ಯಾವ ಥರ ಅಂತಂದರೆ ಇಲ್ಲಿ ಹಳ್ಳಿಯ ಜನಕ್ಕೇನಂದರೆ ಒಂದು ಇಂಜೆಕ್ಷನ್ ಹಾಕಿದ್ರೆ ಆರಾಮಾಗ್ತೀವಿ ನಾವು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಆರ್ ಡೈಕ್ಲೊ ಇಂಜೆಕ್ಷನ್ ಆ ಥರ ಏನಾದ್ರೂ ಇಂಜೆಕ್ಷನ್ ಹಾಕಲೇಬೇಕು ಹಾಕಿದ್ರೆ ಅರಾಮಾಗ್ತೀವಿ ಅಂತ ಪೇಶೆಂಟ್ ಮೈಂಡ್ಸೆಟ್ನಾಗೆ ಅದಕ್ಕೆ ಒಂದು ಪೇಶೆಂಟು ಏಯ್ ಇಲ್ಲಮ್ಮ ಅವು ಟ್ಯಾಬ್ಲೆಟ್ಸ್ ತೊಗೊಂಡರೆ ಕಮ್ಮಿ ಆಗೋಲ್ಲ ನಮಗೆ ಒಂದು ಇಂಜೆಕ್ಷನ್ ಹಾಕ್ಲೇಬೇಕು ನೀವು ಅಂತಂದರು ನಾನು ಅದಕ್ಕೆ ಆ ಅಜ್ಜಂಗೆ ಕೇಳಿದೆ ಅಜ್ಜ ನಾನು ನೀವಷ್ಟು ನಂಬ್ತೀರಲ್ಲ ಇಂಜೆಕ್ಷನ್ನ ನಾನು ಜಸ್ಟ್ ಸಿರಿಂಜ್ ತಂದು ಒಳಗಡೆ ನೀರು ಫಿಲ್ ಮಾಡಿ ಹೀಗೇ ಹಾಕಿದ್ದರೂ ಕೂಡ ನೀವು ನಂಬ್ತೀರಾ ಅಂತ ಕೇಳಿದೆ ಹೌದು ನಂಬ್ತೀವಿ ಅಂತ ಹೇಳಿದ ಅಂದರೆ ಅಷ್ಟು ಜನ ಇಂಜೆಕ್ಷನ್ನಿಗೆ ಎಡಿಕ್ಟೆಡಾಗಿದ್ದಾರೆ ತಪ್ಪಲ್ಲ ಏಕಂತಂದ್ರೆ ಅವರು ಯಾಕೆ ಇಂಜೆಕ್ಷನ್ ಪ್ರಿಫರ್ ಮಾಡ್ತಾರೆ ಹಳ್ಳಿ ಜನ ಅಂತಂದರೆ ಅವರು ಈ ಥರ ಸಿಟಿಯಲ್ಲಿರೋ ಥರ ಜನಗಳ ಥರ ಅಲ್ಲ ಅಂದರೆ ಅವರು ಮುಂದೆ ಕೆಲ್ಸಕ್ಕೆ ಹೋಗಬೇಕು ಫಾರ್ಮ್ ಅದೆಲ್ಲ ಹೊಲಕ್ಕೆಲ್ಲ ಹೋಗಬೇಕು ಹಾಗಾಗಿ ತುಂಬ ಜನ ಮಾಡಲಿಕ್ಕಿರಲ್ಲ ಮಾಡಕ್ಕಿದ್ದರೂ ಕೂಡ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ ಹಾಗಾಗಿ ಅವರು ಆ ವರ್ಕಲ್ಲಿ ಇಂಡಲ್ಜ್ ಆಗಬೇಕನ್ನೋ ಸಲುವಾಗಿ ಬೇಗ ಬೇಗ ಅರಾಮಾಗಿ ಏಕಂತಂದ್ರೆ ಎಷ್ಟೊಂದು ಜನ ನೋಡಿದ್ದೀನಿ ಇಲ್ಲಿಂದ ಸೀದಾ ಹೊಲಕ್ಕೆ ಹೋಗ್ತಾರಂತೆ ರೆಸ್ಟ್ ಯಾರು ಮಾಡ್ತಾರೆ ರೆಸ್ಟ್ ಮಾಡಿದ್ರೆ ಮಾಡೋರು ಯಾರು ಅಂತ ಕೇಳ್ತಾರೆ ನನ್ನ ವಾಪಸ್ ನನಗೇ ಕೇಳಿದರು ರೆಸ್ಟ್ ಮಾಡ್ಬೇಕು ಅಂತಂದರೆ ಏನಮ್ಮ ರೆಸ್ಟ್ ಮಾಡೋದು ನಾವು ರೆಸ್ಟ್ ಮಾಡಿರೆ ನಮ್ಗೆ ಕೆಲಸ ಯಾರು ಮಾಡ್ಕೊಡ್ತಾರೆ ಅಂತಂದರು ಅದು ನೀವು ನಿಮ್ಮ ಕರ ನಿಮ್ಮ ಪ್ಲೇಸಲ್ಲಿ ನಿಮ್ಗೆ ಕರೆಕ್ಟೈತೆ ನಾನು ಹೇಳುವಂಗ್ ಹೇಳ್ತೀನಿ ಅಂತಂದು ಹೇಳಿದೆ ತುಂಬ ಜನ ಕೇಳ್ತಾರೆ ಈ ಥರ ಅಂತ ಪಥ್ಯ ಏನು ಮಾಡಬೇಕಮ್ಮ ನಮ್ಮ ಕ್ಲಿನಿಕಲ್ಲಿ ಯೂಶ್ವಲಿ ಎಲ್ಲ ತಿನ್ನಿ ಅಂತ ಹೇಳ್ತೇವೆ ಎಲ್ಲ ತಿನ್ನಬೇಕು ಚೆನ್ನಾಗಿ ಎಣ್ಣೆ ಪದಾರ್ಥ ಎಲ್ಲ ಕಮ್ಮಿ ಮಾಡಬೇಕು ಜ್ವರ ಬಂದಾಗೆಲ್ಲ ಟೈಫೋಯ್ಡ್ ಅಂತ ಆಗ್ತದೆ ಮತ್ತು ಹಳ್ಳಿ ಜನಕ್ಕೆ ಕಂಪೇರ್ ಮಾ ಸಿಟಿ ಜನಕ್ಕೆ ಕಂಪೇರ್ ಮಾಡಿರೆ ಸಿಟಿ ಜನ ಅಷ್ಟು ಪ್ರಾಂಪ್ಟಿರೋಲ್ಲ ಎಲ್ಲರೂ ಅಲ್ಲ ಒಂದಷ್ಟು ಕೆಟಗರಿ ನಾನು ಹೇಳ್ತಿರೋದು ದೊಡ್ಡವ್ರ ಥರ ಬರ್ತಾರೆ ಹೋ ಏನೋ ನಮ್ಮ ಹತ್ತಿರ ಎಲ್ಲ ಐತೆ ಅಂತ ಬಟ್ ಅವರು ಬಂದ ತಕ್ಷಣ ಬೇಗ ಬಿಡಬೇಕಂತ ಏಯ್ ನಮ್ದು ಎಮರ್ಜೆನ್ಸಿ ಕಂಡೀಷನ್ ಹಂಗೆ ಬಿಡಿರಿ ಹಿಂಗೆ ಬಿಡಿರಿ ಅಂತ ಹಂಗ್ ಆಗೋಂಗಿಲ್ಲ ಯಾಕಂದ್ರೆ ಎಲ್ಲ ಪೇಶೆಂಟ್ಸು ಕೂಡ ಎಲ್ಲರ ಕಂಡೀಷನ್ ಹಾಸ್ಪೆಟ್ಲ್ಗೆ ಬಂದಿದ್ದಾವಂತಂದರೆ ಎಮರ್ಜೆನ್ಸಿ ಕಂಡೀಷನ್ನೇ ಅವು ನಾವು ಇದು ಕಡ್ಮೆ ಇದು ಜಾಸ್ತಿ ಅನ್ನೋಂಗಿಲ್ಲ ಹೌದಪ್ಪ ಸಿವ್ಯರ್ ಕೇಸ್ ಅಂದ್ರ್ ಆಕ್ಸಿಡೆಂಟ್ ಕೇಸ್ ಆಕ್ಸಿಡೆಂಟ್ ಕೇಸ್ ಅಂದ್ರೆ ಚಿಕ್ಕ ಪುಟ್ಟ ಕ್ಲಿನಿಕಲ್ಲಿ ಮಾಡೋಲ್ಲ ಸಮ್ ಸ್ಪೆಷಲಿಟಿ ಹಾಸ್ಪೆಟ್ಲ್ಗಳಿದಾವೆ ಅಲ್ಲಿಗೆ ಕಳಿಸ್ತೀವಿ ಅಲ್ಲಿಗೆ ಕಳಿಸ್ತೀವಿ ಚಿಕ್ಕ ಪುಟ್ಟದ್ದನ್ನೆಲ್ಲ ಮಾಡ್ತೇವೆ ಬ್ಲಡ್ ಟೆಸ್ಟ್ಗಳನ್ನು ಬ್ಲಡ್ ರಿಪೋರ್ಟ್ಗಳನ್ನೆಲ್ಲ ವೇಯ್ಟ್ ಮಾಡ್ತಾರೆ ಹಿಡ್ಕೊಂಡು ಅದನ್ನು ನೋಡಿ ಟ್ರೀಟ್ಮೆಂಟ್ ಹಾಕ್ತೇವೆ ಆಮೇಲೆ ಅದೆಲ್ಲ ಮಾಡಬೇಕು ಏಕಂತಂದ್ರೆ ಈಗ ಫಿವರಂತ ಬಂದಾಗ ವೈರಲ್ ಫಿವರಂತ ಬಂದಾಗ ನಾವು ಮಿನಿಮಮ್ಮು ತ್ರೀ ಫೋರ್ ಟು ಫೈವ್ ಡೇಸಂತ ಕನ್ಸಿಡರ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ಸ್ಬೇಕು ಯಾಕಂತಂದ್ರೆ ಪ್ರತಿಯೊಂದು ಪೇಶೆಂಟು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಕೂತು ಕೂತರೆ ಆ ಪೇಶೆಂಟ್ದು ಎಕನಾಮಿಕ್ ಕಂಡೀಶನ್ ಕೂಡ ನೋಡ್ಬೇಕಲ್ವ ನಾವು ಸುಮ್ಮನೆ ಎಲ್ಲ ಪೇಶೆಂಟ್ಗೂ ಬ್ಲಡ್ ಟೆಸ್ಟ್ ಆಗ್ತದಂದ್ರೆ ನಾವು ದುಡ್ಡು ಮಾಡ್ಕೊಳಕ್ಕಲ್ಲ ನಾವು ಅವ್ರ ಹೆಲ್ತ್ ರಿಲೇಟೆಡ್ ಕೂಡ ನೋಡ್ಬೇಕು ನಾವು ಅದು ಮೇನ್ ಅದು ಬಿಟ್ಟು ನಾವು ನಮ್ಮದೇ ನಾವು ಮಾಡಿದ್ರೆ ಆಗೋಂಗಿಲ್ಲ ಪೇಶೆಂಟ್ದು ಆರ್ಥಿಕ ಸ್ಥಿತಿ ಕೂಡ ನೋಡಿಕೊಂಡು ನಮ್ಮ ಟೈಮ್ ಕೂಡ ನೋಡಿಕೊಂಡು ಮಾಡಬೇಕು ಮತ್ತು ಪ್ರತಿಯೊಂದು ಹಳ್ಳಿಯಿಂದ ಬಂದ ಪೇಶೆಂಟ್ಗಳು ಏನು ಹೇಳ್ತಾರಂದರೆ ಬೇಗ ಅರಾಮಾಗಬೇಕು ಅಂತೇಳಿ ಡ್ರಿಪ್ಸ್ ಹಾಕ್ಸ್ಕೊಳ್ತಾರೆ ಡ್ರಿಪ್ಸ್ ಹಾಕಿಸಿದ್ರೆ ಬೇಗ ಗುಣ ಆಗ್ತೀವಿ ಅದೊಂದು ಸ್ಟ್ರೆಂತ್ ಬರುತ್ತೆ ಅಂತ ಅಂದ್ಕೊಂಡು ಆ ಥರ ಮಾಡ್ತಾರೆ ಅವರು ಹೇಳ್ತಾರೆ ನಾವು ಹೌದು ಅಂತ ನಂಬಿದ್ದೀವಿ ಮತ್ತು ಅದು ಕೈಗುಣ ಅಂತಿರ್ತದೆ ಒಂದೊಂದು ಡಾಕ್ಟ್ರುಗಳು ಅದು ಚೆನ್ನಾಗಿರ್ಬೇಕು ಅದು ಚೆನ್ನಾಗಿದ್ರೆ ಪೇಶೆಂಟು ನಿಮ್ಮನ್ನು ಬಿಟ್ಟೋಗೋಲ್ಲ ಯಾವತ್ತೂ ಕೂಡ ಅಂತ ಹೇಳ್ಬೋದು ನಾವು ಈಗ ರೀಸೆಂಟಾಗಿ ಹೋಗ್ತಿರೋದು ನಾನು ಕ್ಲಿನಿಕ್ಕಿಗೆ ಹಳ್ಳಿ ಹಳ್ಳಿ ಪೇಶೆಂಟ್ಸ್ಗಳು ತುಂಬ ಬರ್ತಾರೆ ಆಮೇಲೆ ಹಳ್ಳಿ ಪೇಶೆಂಟ್ಗಳು ಪ್ರಾಂಪ್ಟಾಗಿರ್ತಾರೆ ಇನ್ನು ಇವ್ರು ಆದರೆ ಅಂದರೆ ದುಡ್ಡು ಕಮ್ಮಿ ಬಿತ್ತಂದರೆ ಏನೋ ಒಂದು ಮ್ಯಾನೇಜ್ ಮಾಡಿ ಮಾಡ್ತಾರೆ ಬಟ್ ಸಿಟಿ ಮಂದಿ ಏನು ಮಾಡ್ತಾರಂತಂದರೆ ದುಡ್ಡನ್ನೆಲ್ಲ ಮತ್ತೆ ಕೊಡ್ತೀವಿ ನಮ್ಮ ರಿಲೇಶನ್ನವರು ಆ ಥರ ಈ ಥರ ಅಂತೆಲ್ಲ ಹೇಳ್ತಾರ ಸಿಟಿ ಪೇಶೆಂಟ್ಸು ಪ್ರಾಂಪ್ಟ್ ಇರ್ತಾರೆ ಪಥ್ಯವನ್ನೆಲ್ಲ ಫಾಲೋ ಮಾಡ್ತಾರೆ ಸಿಟಿ ಪೇಶೆಂಟ್ಸು ಮಾಡ್ತಾರೆ ಹಳ್ಳಿ ಪೇಶೆಂಟ್ಸ್ ಯಾವ ಥರ ಅಂದ್ರ್ ಮತ್ತೆ ಒಮ್ಮೆ ಇಂಜೆಕ್ಷನ್ ಅವ್ರಿಗೆ ಪ್ರಿಫರ್ ಮಾಡಿಲ್ಲಾಂತಂದ್ರ್ ನೆಕ್ಸ್ಟ್ ಟೈಮ್ ಬಂದಾಗ ಕೂಡ ಪೇಶೆಂಟ್ ಇಂಜೆಕ್ಷನ್ನೇ ಪ್ರಿಫರ್ ಮಾಡ್ತಾರೆ ಇಂಜೆಕ್ಷನ್ ಬೇಕೇ ಬೇಕು ನಮಗೆ ಇಂಜೆಕ್ಷನ್ ತೊಗೊಳ್ಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಅಂಥವೆಲ್ಲ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ತೀವ್ ಮತ್ತೆ ಫಾಲೋ ಅಪ್ ಅಂತ ಒಂದು ಈಗ ಅನೀಮಿಕ್ ಪೇಶೆಂಟ್ ಅವೆಲ್ಲ ಇತ್ತಂದರೆ ಒಂದು ಮಂತು ಸಿರಪ್ಪಾದರೂ ಕೊಟ್ಟಿರ್ತೀವಿ ಫೈವ್ ಫೈವ್ ಎಮ್ ಎಲ್ ಡೋಸಲ್ಲಿ ಮತ್ತು ಟ್ಯಾಬ್ಲೆಟ್ಸ್ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ ಮತ್ತು ಬಿ ಟ್ವೆಲ್ ಇಂಜೆಕ್ಷನ್ ಆ ಥರವೂ ವಿತ್ ದ ಡೋಸ್ ಆಫ್ ಫೈಯ್ ಟ್ಯೂಬ್ಸ್ ಅಂತ ಮಾಡಿಸ್ತೀವ್ ವಿತ್ ಟೂ ಪಾಂಯ್ಟ್ ಫೈಯ್ ಸಿ ಸಿ ಅಂತೇಳಿ ವಿಟಮಿನ್ ಇಂಜೆಕ್ಷನ್ಸ್ನ ಮಾಡ್ಸ್ತೀವಿ ಫೈಯ್ ಡೋಸಸಲ್ಲಿ ಮಾಡಿಸ್ತೀವಿ ಮತ್ತೆ ಫಾಲೋ ಅಪ್ ಆಫ ಸವೆನ್ ಡೇಸ್ ಯೂಶ್ವಲಿ ನಾವು ಫಾಲೋ ಅಪ್ ಕರೆಯೋಕ್ಕಿಂತ ಪೇಶೆಂಟ್ಗಳೇ ಅಷ್ಟು ಟೈಮ್ ಆದ ಮೇಲೆ ಬಂದ್ಬಿಡ್ತಾರೆ ಈಗ ಮತ್ತೆ ಇನ್ನೊಂದೇನಪ್ಪ ಅಂದರೆ ಡೀಮೆರಿಟ್ ಏನು ಅಂತಂದರೆ ಬರ್ತಾರಲ್ವ ಪೇಶೆಂಟ್ಸು ಇಷ್ಟು ಡೇಸ್ದು ಟ್ರೀಟ್ಮೆಂಟ್ ಅಂತ ಹಾಕಿದರೆ ಅಷ್ಟು ಡೇಸ್ದು ಟ್ರೀಟ್ಮೆಂಟ್ದು ಟ್ಯಾಬ್ಲೆಟ್ ತೊಗೊಂಡೋಗಲ್ಲ ಈಗ ಇಷ್ಟ ಇಷ್ಟು ಡೇಸ್ದು ಟ್ಯಾಬ್ಲೆಟ್ಸ್ ಅಂತ ಕೊಟ್ಟರೆ ಅದ್ರದ್ದು ಅವ್ರದ್ದು ಕಂಡೀಶನ್ ಹಂಗೆ ತಪ್ಪು ಅಂತೇಳೋಂಗಿಲ್ಲ ಬಟ್ ಆ ಟ್ರೀಟ್ಮೆಂಟ್ನ ಅವ್ರು ಫಾಲೋ ಮಾಡೋಲ್ಲ ಇಷ್ಟು ಇಷ್ಟು ಡೇಸ್ ನಂಬರ್ ಆಫ್ ಡೇಸ್ ಈಗ ಸವೆನ್ ಡೇಸ್ ಮ್ಯಾನಿಫೆಸ್ಟೇಶನ್ ಇರುತ್ತೆ ಒಂದು ಡಿಸೀಸ್ ಮ್ಯಾನಿಫೆಸ್ಟೇಶನ್ ಅಂತಂದಾಗ ಕಂಪ್ಲೀಟಾಗಿ ಕ್ಯೂರ್ ಆಗ್ಬೇಕಂದ್ರ್ ಅಷ್ಟು ಡೇಸ್ ಬೇಕು ಬಟ್ ಅವರು ಅಷ್ಟು ಡೇಸ್ ತೊಗೊಂಡೋಗಲ್ಲ ಟ್ಯಾಬ್ಲೆಟ್ನ ಅರ್ಧ ದುಡ್ಡು ಹೇಳಿ ಅರ್ಧ ಎಷ್ಟು ಟ್ಯಾಬ್ಲೆಟ್ಸ್ ಸವೆನ್ ಡೇಸ್ ಇತ್ತಂದರೆ ತ್ರೀ ಡೇಸ್ಗೆ ಕೊಡಿ ಫೋರ್ ಡೇಸಿಗೆ ಕೊಡಿ ಅಥವಾ ಇಷ್ಟೇ ದುಡ್ಡಿಂದು ಕೊಡಿ ಅಂತ ಹೇಳ್ತಾರೆ ಹಾಗಂದಾಗ ಯಾವುದೇ ಡಿಸೀಸ್ ಕೂಡ ಕರಕ್ಟಾಗಿ ಹೋಗಲ್ಲ ಹಾಗಾಗಿ ನಾವು ಫಾಲೋ ಅಪ್ಪಿಗೆ ಕರೆಯೋಕ್ಕಿಂತ ಮುಂಚೆ ಆ ಪೇಶೆಂಟ್ಗಳೇ ಫಾಲೋ ಅಪ್ಪಿಗೆ ಬರ್ತಾರೆ ಹ್ಞೂ ಹಾಗಾಗಿ ಪೇಶೆಂಟ್ಗಳು ಎಲ್ಲೂ ಹೋಗೋಲ್ಲ ಮತ್ತು ಏನು ಹೇಳ್ತಾರಂದ್ರ್ ನಮ್ಮ ಹ್ಞೂ ಕ್ಲಿನಿಕ್ಕೇ ನಮ್ಮ ಮನೆ ಅನ್ನೋಥರ ಹೇಳ್ತಾರೆ ನಾನು ಹೋಗೋಂಗೇ ಇಲ್ಲ ಡ್ರಿಪ್ಸ್ ಹಚ್ಚಿ ಇಲ್ಲೇ ಕೂಡ್ಸ್ಬಿಡ್ರಿ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಂದ್ಬಿಡ್ತಾರೆ ಯಾಕಂದ್ರೆ ಪ್ರತಿ ಟೈಮ್ ಅವರಿಗೆ ರೂಢಿಯಾಗ್ಬಿಟ್ಟಿರುತ್ತಲ್ಲ ಹಾಸ್ಪಿಟಲ್ ನಮ್ಮದೇ ನಾವು ಬರ್ತೀವಿ ಡ್ರಿಪ್ ಹಚ್ಕೊಳ್ತೀವಿ ಇಂಜೆಕ್ಷನ್ ಹಚ್ಕೊಳ್ತೀವಿ ಟ್ಯಾಬ್ಲೆಟ್ ತೊಗೊಂಡೋಗ್ತೀವಿ ಅವತ್ತಿನ ಮಟ್ಟಿಗೆ ಸರಿ ಇರ್ತೀರಿ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ ಮೇಲೆ ಮತ್ತೆ ಅವರೇ ಬರ್ತಾರೆ ಮತ್ತೆ ಕಮ್ಮಿಯಾಗಿಲ್ಲ ಸೇಮ್ ಅವ್ರು ಹೆಂಗ್ ಗಟ್ಟಿರ್ತಾರಂದರೆ ಏಜ್ ಅನ್ನೋಕ್ಕಿಂತ ಹೆಂಗಿರ್ತಾರಂದ್ರೆ ನಮ್ಮ ಕಷ್ಟವೇ ದೊಡ್ಡದು ನಮಗೆ ಇಷ್ಟು ಮಾಡೋ ಬದಲು ದೇವರು ನಮ್ಮನ್ನು ಸಾಯಿಸಿಯಾಕ್ಬಿಡ್ಲಿಲ್ಲ ಮೇಲೆ ಕರ್ಕೊಂಡ್ಬಿಟ್ಟಿದ್ರ್ ಆಗ್ತಿತ್ತು ಇಷ್ಟು ನರಳಾಟಕ್ಕಿಂತ ಅಂತ ಅವ್ರು ಹೇಳ್ತಾರೆ ಬೇಜಾರಾಗ್ತದೆ ಒಂದಷ್ಟು ಪೇಶೆಂಟ್ಗಳದ್ದು ದುಃಖ ನಾವು ಕೇಳ್ತೇವೆ ಎಲ್ಲ ಪೇಶೆಂಟ್ದೂ ಕೇಳೋಕ್ಕಾಗಲ್ಲ ಏಕಂತಂದ್ರೆ ಹೇಗಾಗತ್ತಂದ್ರೆ ಪೇಶೆನ್ಸ್ ಬಹಳ ಬೇಕು ನಮ್ಗೇನು ಅನ್ನಿಸುತ್ತೆ ನಮ್ಮ ಕಷ್ಟವೇ ಜಾಸ್ತಿ ದೊಡ್ಡದು ಅನ್ನಿಸುತ್ತೆ ಬಟ್ ಅವ್ರ ಕಷ್ಟ ನೋಡುವಾಗ ಮನ್ಸು ಬೇಜಾರಾಗ್ತದೆ ಮೊನ್ನೆ ಹೇಳ್ತಿದ್ ನಿಮ್ಮ ಕಷ್ಟ ನಿಮ್ಗೆ ಜಾಸ್ತಿ ಬಟ್ ನಮ್ಮ ಕಷ್ಟವೂ ಇರ್ತದೆ ನಾವು ಯಾರ ಮುಂದೆ ಹೇಳ್ಕೊಣೋದು ನೀವು ಹೇಳ್ಕೊಂತೀರ ಅಳ್ತೀರ ನಾವು ಯಾರ ಮುಂದೆ ಹೇಳೂದು ಎಲ್ಲರಿಗೂ ಕಷ್ಟ ನೋವು ಬೇರೆ ಬೇರೆ ಥರ ಕಷ್ಟ ಇದಾವೆ ಕಷ್ಟ ಇಲ್ಲ ಅಂತಂದರೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಏನೂ ಬದ್ಕೋಕಾಗಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪೇಶೆಂಟ್ಗಳು ಬೇಕು ಡಾಕ್ಟ್ರುಗಳಿಗೆ ಪೇಶೆಂಟ್ಗಳೇ ಇಲ್ಲ ಅಂತಂದಾಗ ಡಾಕ್ಟ್ರುಗಳು ಎಲ್ಲಿಂದ ಬರ್ತೆ ಈಗ ಎಷ್ಟು ಎಜುಕೇಟೆಡಾಗಿ ಸಮಾಜ ಅಂತಂದರೆ ಮನೆ ಮನೆಯಲ್ಲೂ ಡಾಕ್ಟ್ರ್ ಇದ್ದಾರೆ ಇದ್ದಾರೆ ಮನೆ ಮನೆಗೂ ಡಾಕ್ಟ್ರು ಯಾರೂ ಒಬ್ಬರು ಪೇಶೆಂಟ್ ಅನ್ಎಜುಕೇಟೆಡ್ ಅಲ್ಲ ಎಲ್ಲ ಪೇಶೆಂಟ್ಗಳು ಎಷ್ಟು ಎಜುಕೇಟೆಡ್ ಅಂತಂದರೆ ವಿತ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಬಿಟ್ಟರೆ ವಿತ್ ಡೈಗ್ನೋಸಿಸ್ ಸಮೇತ ಬರ್ತಾರೆ ಪೇಶೆಂಟ್ ವಿತ್ ಸಿಮ್ಟಮ್ಸಲ್ಲ ಈಗ ಪೇಶೆಂಟ್ ವಿತ್ ಡೈಗ್ನೋಸಿಸ್ಸೆ ಬರ್ತಾರೆ ಇದು ನಂಗೆ ಆಗೈತೆ ಇದಕ್ಕೆ ಟ್ರೀಟ್ಮೆಂಟೇನು ನಂಗೆ ಅನಿಮಿಯಾ ಆಗಿದೆ ಟ್ರೀಟ್ಮೆಂಟ ಟೈಫಾಯ್ಡ್ ಅಂತ ನೋಡಿರಿ ಇದು ಭಾಳ ದಿನ ಆಯ್ತು ನನಗೆ ಸಾಂಯ್ಕಾಲ ಸಾಯಂಕಾಲ ಬಿಟ್ಟು ಬಿಟ್ಟು ಜ್ವರ ಬರ್ತದೆ ಟ್ರೀಟ್ಮೆಂಟೇನು ಹಿಂಗೆ ಮಾಡ್ತಾ ಹೋದ್ರೆ ಪೇಶೆಂಟ್ಗಳು ಮತ್ತು ಇಲ್ಲಿ ತುಂಬ ದೊಡ್ಡ ದೊಡ್ಡ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಲೆಲ್ಲ ಇದಾವೆ ಚೆನ್ನಾಗಿದೆ ಫೆಸಿಲಿಟೀಸು ಮಿನಿಮಮ್ ಅಫಾರ್ಡೆಬಲ್ಲು ಇದೆ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸ್ತಾರೆ ಹಾಗೇನಾದ್ರೂ ಇದ್ದರೆ ಸ್ಕ್ಯಾನೆಲ್ಲ ಮಾಡ್ಸ್ಬೇಕಂದ್ರೆ ಮಾಡಿಸ್ತಾರೆ ಮಾಡ್ತಾರೆ ಯಾವ್ದಕ್ಕು ಒಟ್ಟು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಹೆಲ್ತ್ ಸರಿಯಾಗಬೇಕು ಅನ್ನೋದು ಮೇನ್ ಏಮ್ ಅದು ಮೇನಾಗ್ತವೆ ಬೇರೆ ಅಲ್ಲ ಅಷ್ಟಾದರೂ ಆಯಿತು ಅಂತ ಪೇಶೆಂಟ್ಗಳಿಗೆ ಇನ್ನೇನು ಖುಷಿ ಆಗ್ತದೆ ತುಂಬ ಹಾಸ್ಪಿಟಲ್ಸ್ ಇದಾವೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಲು ಸ್ಕ್ಯಾನ್ ಸೆಂಟರ್ಸೆಲ್ಲ ಸಿಟಿಯಾಗಿರೋದ್ರಿಂದ ತುಂಬ ಹಾಸ್ಪಿಟಲ್ಸ್ ಇದಾವೆ ಇಲ್ಲಿ